ಹಿಂದಿನ ಕಾಲದಲ್ಲಿ ಬಾವಿಯಿಂದ ನೀರನ್ನು ಸೇದಬೇಕಾದ್ರೆ ಬಿಂದಿಗೆಗೆ ಹಗ್ಗ ಕಟ್ಬಿಟ್ಟು ಏನ್ಮಾಡ್ತಿದ್ರು ಅಂತಂದ್ರೆ ಬಿಂದಿಗೇನ ನೀರು ಹಗ್ಗ ಕಟ್ಬಿಟ್ಟು ಒಂದು ಕೋಲು ಮ ಇದರಲ್ಲಿ ಬಾವಿ ಮಧ್ಯ ಇಟ್ಬಿಟ್ಟು ಅದರಿಂದ ಹಗ್ಗನ ಆ ಕಡೆ ಎಸೆದು ಆ ಬಿಂದ್ಗೇದು ನೀರು ತುಂಬಿದ್ದಾದಮೇಲೆ ಮತ್ತೆ ಆ ಹಗ್ಗನ ಎಳ್ಕೊಳ್ತಾಯಿದ್ರು ಸೊ ಆಗಿನ ಕಾಲ್ದಲ್ಲಿ ಆ ಥರ ಮಾಡ್ತಾಯಿದ್ರು ಬಟ್ ಇತ್ತೀಚೆಗೆ ಏನಾಯ್ತಪ್ಪ ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂತೆ ಹಾಂ ಏನ್ಮಾಡ್ತಿದ್ದಾರೆ ಅಂತಂದರೆ ಮೋಟರ್ನ ಕನೆಕ್ಟ್ ಮಾ ಅಂದರೆ ಬಾವಿಗೆ ಒಂದು ಪೈಪ್ನ ಕನೆಕ್ಟ್ ಮಾಡಿ ಬಾವಿ ನೀರಿಗೆ ಮತ್ತೆ ಏನ್ಮಾಡ್ತಿದ್ದಾರೆ ಅಂದರೆ ಅವು ಬಾವಿ ನೀರಿಂದ ಮೋಟರ್ ಪೈಪ್ ಮೋಟರ್ಗೆ ಒಂದು ಪೈಪ್ನ ಕನೆಕ್ಷನ್ ಕೊಟ್ಟು ನೆಕ್ಶ್ಟು ಮೋಟರಿಂದ ಇನ್ನೊಂದು ನೀರು ಎಲ್ಲಿ ಮೋಟರಿಂದ ನೀರು ಆಚೆ ಬರುತ್ತೋ ಅಲ್ಲಿಂದ ಇನ್ನೊಂದು ಪೈಪ್ನ ಕನೆಕ್ಷನ್ ಕೊಟ್ಕೊಂಡು ನಮಗೆ ಯಾವ ರೀತಿ ನೀರು ಬೇಕೋ ಆ ರೀತಿ ಬರೋ ರೀತಿ ಯೂಸ್ ಮಾಡ್ಕೊಳ್ತಾಯಿದ್ದೀವಿ ಜಸ್ಟ್ ಒಂದು ಪ್ಲಗ್ ಮಾಡ್ಬಿಟ್ಟು ಆ ವಯರ್ನ ಡೈರೆಕ್ಟಾಗಿ ಸ್ವಿಚ್ ಹಾಕಿ ಮೋಟ್ರನ ಆನ್ ಮಾಡಿಕೊಂಡು ನೀರನ್ನ ಈಗ ತೊಗೊಳ್ತಾಯಿದ್ದಾರೆ